ಹಲೋ ಸರ್ ಇದು ಹೋಂಡಾ ಶೋ ರೂಮಿಂದ ನಾ ಸರ್ ಸರ್ ನಿಮ್ಮಲ್ಲಿ ರೆಂಟಿಗೆ ಬೈಕ್ ಅವೈಲೇಬಲ್ ಇದೆಯಾ ಸರ್ ನನಗೆ ಒನ್ ಒನ್ ಮಂತಿಗೆ ಒಂದು ಬೈಕೇ ಏನಾದರು ಇದ್ದರೆ ಬೇಕಿತ್ತು ಸೊ ಸಿಗ್ಬೋದ ನಿಮ್ಮಲಿ ಹಾಂ ಒನ್ ಮಂತಿಗೆ ಅಲ್ಲಾ ಯಾವ್ದು ಬೆಲೆದು ಸರ್ ಅದು ಹೇಳ್ತಿರಾ ಹೌ್ದಾ ಎಲ್ಲ ಜಂಪಿಂಗ್ ಇದೆಯಾ ಓಕೆ ಅದು ಹೇಗೆ ಸರ್ ಪೇಮೆಂಟೆಲ್ಲ ಹೇಗೆ ಯಾವ ಬೈಕಿಗೆ ಎಷ್ಟು ಹೇಗೆ ಅಂತ ಹೇಳ್ತಿರಾ

ಹೌದಾ ಆಯಿತು ಪರ್ ಕಿಲೋ ಮೀಟರಿಗೆ ಟೆನ್ ಹಾಂ ಟೆನ್ ರೂಪೀಸ ಇದು ಎಕ್ಸ್ಟ್ರಾ ಅಡಿಷನಲ್ ಒನ್ ತೌಸೆಂಡ್ ಬಿಟ್ಟು ಹಾಂ ಲಿಮಿಟ್ ಅಪ್ಟು ಫಿಫ್ಟಿ ತೌಸಂಡ್ ಕಿಲೋಮೀಟ್ರು ಲಿಮಿಟ್ಟಾ ಅದು ಒನ್ ಮಂತಿಗಾ ಡೇಗಾ ಡೇಗೆ ಫಿಫ್ಟಿ ಕಿಲೋಮೀಟ್ರ್ ಓ ಹಾಗೆ ಅಂದರೆ ನಿಮ್ಮದು ಈಗ ಸ್ಟಾರ್ಟಿಂಗ್ ಎಷ್ಟು ತರ್ಟಿ ತೌಸಂಡ್ ಒನ್ ಮಂತಿಗೆ ಹೇಳಿದ್ದರಲ್ಲ ಅದು ಎಲ್ಲ ಬೈಕಿಗೂ ಸೇಮಾ

ಹೌದಾ ಓಕೆ ಸರ್ ನಿಮ್ಮ ಕಂಪನಿ ಅಡ್ರಸ್ ಎಲ್ಲಿ ಹೇಳ್ತಿರಾ ನಾವು ಅಲ್ಲಿಗೆ ಬಂದು ಮಾತಾಡ್ತೀವಿ ಹಾಂ ನೀವು ಹೇಳಿ ಅಡ್ರಸ್ ಹೇಳಿ ನಾವು ಆದರೆ ನಾಳೆನೇ ಬರ್ತೀವಿ ಎಮರ್ಜೆನ್ಸಿ ಇತ್ತು ಸ್ವಲ್ಪ ಬೇಗ ಬೇಕಿತ್ತು ಯಾವುದು ಡಾಕ್ಯುಮೆಂಟ್ ಯಾವುದೆಲ್ಲ ಬೇಕು ಹೌದಾ ಯಾವುದಾದ್ರು ಆಗುತ್ತಾ ಹಾಂ ಹಾಂ ಹಾಗೆ ಓಕೆ ಸರ್ ನಾಳೆ ನಾಳೆ ಬರ್ತೀವಿ ಸರ್ ಅಲ್ಲಿಗೆ ಓಕೆ ಸರಿ ಬಾಯ್